ಹಲೋ ಇದು ಚಿಕನ್ ಮಂಡಿ ಫೈವ್ ಸ್ಟಾರ್ ಹೋಟೆಲ್ದೋರೆ ಇದ್ದೀರಾ ನಮಗೆ ಥೊಡೇ ಉಣ್ಣೋಕ್ಕೆ ಕುಳ ಬೇಕಾಗಿದ್ವು ಥೊಡೇ ಉಣ್ಣೋಕ್ಕಿನ ಐಟಮ್ಗಳು ಬೇಕಾಗಿದ್ವುರಿ ನಮ್ಮ ತಂಗಿದು ಹುಟ್ಟಿನದು ಹಬ್ಬ ಅದರಿ ಮನೆಯಾಗ ಅದರ ಸಲಕ್ಕೆ ನಮ್ಮ ದೋಸ್ತಿಯರೆಲ್ಲ ಹೊಂಟಾರೆ ನಾವು ಇದ್ರಕ್ಕಿಂತ ಪೈಲೆ ಭೀ ಒಂದು ಮೊನ್ನೆ ಭೀ ಒಂದು ತರಿಸಿದ್ದೆವು ಅದು ಹೋಟೆಲ್ದಾಗ ಕಡೆಗೆ ಅದರಾಗೆ ಏನೇನೂ ಚೆಂದಿದ್ದಿಲ್ಲ ತೋಲ್ ಬೇಕಾರ ಹಡಿ ಮಾಡಿದ್ರು ಉಣ್ಣೋಕ್ಕೆ ನಂಬಳಿ ಬಂದಿದವ್ರು ಎಲ್ಲರು ಬೈ ಬೈ ಬೈ ಬೈದು ಬೈದು ಹೋದರು ಈಗಾರು ನಾಇದು ನಮ್ಮ ದೋಸ್ತಗೆ ಕೇಳಿದೆವು ಒಬ್ಬನಿಗೆ ಬೀದರದಾಗ ಉಣ್ಣೋಕ್ಕೆಲ್ಲಿ ಚೆಂದ ಸಿಗ್ತದಂತೆ ಅವ ಹೇಳಿದನು ಇಲ್ಲಿ ಫೈವ್ ಸ್ಟಾರ್ ಮಂಡಿದಾಗೆ ಚೆಂದ ಸಿಗ್ತದೆ ನೋಡು ಅಲ್ಲಿ ಆರ್ಡರ್ ಮಾಡಿಸು ಅಂತ ಅಂದಿದ್ದ ಸಲೆಕೆ ಮಾಡಿಸ್ಲಿತ್ತೆದರಿ ಈಗ ನಿಂಬಳಿ ಯಾವ್ಯಾವ ಉಣ್ಣೋಕ್ಕೀಗ ಜಲ್ದಿ ಬರೋಂಗಿವೆರಿ ಯಾವ ಜಲ್ದಿ ಆಗ್ಯಾವ ಅವು ಥೊಡೆ ಹೇಳಿರಿ ಆಯ್ತು ಆಯ್ತು ಸಾಕು ಮತ್ತೆ ನಮಗೆ ನಮ್ಮಲ್ಲಿ ಟೋಟಲು ನಲವತ್ತು ಮಂದಿಹರರಿ ಅದರಾಗೆ ಥೊಡೆ ಮಂದಿ ನಾನ್ ವೆಜ್ ಉಣ್ತಾರೆ ಥೊಡೆ ಮಂದಿ ಮಾಂಸ ಉಣ್ಣೋಲ್ಲರು ಥೊಡೆ ಮಂದಿ ತರಕಾರಿ ಉಡ ತರಕಾರಿ ಉಣ್ತಾರೆ ಅದೇ ಎಲ್ಲ ಹೆಚ್ಚಿಗೆ ತರಕಾರಿ ಉಣ್ಣೋಕ್ಕುಳ ನಿಂಬಳಿ ಏನೇನಿವೆ ಯಾವಯಾವು ಇವೆ ಉಣ್ಣೋಕ್ಕೆ ಹೆಚ್ಚಿಗೆ ಹೆಚ್ಚಿಗೆ ತರಕಾರಿದು ಐಟಮ್ಗಳು ಥೊಡೇ ಚೆಂದ ಯಾವಯಾವ ನಿಂಬಳಿ ಬೆಶ್ಟ್ ಯಾವ್ಯಾವು ತೋಲ್ ಭಾರಿ ಯಾವ್ಯಾವು ಮಾಡ್ತೀರಿ ಅವು ಥೊಡೆ ಬೇಕು ಅದೇ ಈಗ ಇದ್ರುಕ್ಕಿಂತ ಪೈಲೆ ಅಲ್ಲಿ ನಾ ಬೇರೆ ಹೋಟೆಲ್ದಾಗ ಮಾಡಿ ಅಂತೆ ಹೇಳಿ ಅದು ಬಹಳ ಹೊಲಸು ಹೊಲಸು ಬಂದಿತು ಏನಂತಾರೆ ಎಷ್ಟು ಎಷ್ಟು ಚೆಂದ ಸೈಯಿದಿದ್ದು ಇಲ್ಲ ಉಣ್ಣೋಕ್ಕೆ ಭೀ ಸೈಯಿದಿದ್ದು ಇಲ್ಲ ಮತ್ತು ತಂಗ್ಳು ವಾಸನೆ ಹೊಂಟ್ಟಿತ್ತು ಮತ್ತೆ ಸಾಕ ಬೀ ಹಾಕಿದ್ದಿಲ್ಲ ಎಣ್ಣೆ ಪಿತ್ ಹಾಕಿದ್ದನವ ಅದರಾಗೆ ಆಯ್ತು ನಮ್ಮ ದೋಸ್ತಿಯರೆಲ್ಲ ಬಂದಿದ್ದವ್ರೆಲ್ಲ ಬೈ ಬೈ ಬೈದರು ಎಲ್ಲಿಂದ ಉಣ್ಣೋಕ್ಕೆ ತರಿಸಿದ್ದೀಯ ಅಂತ ಅದು ನಾನು ನಮ್ಮ ಯಾರಿಗೆ ಯಾರಿಗೆ ಪಸಂದ ಬಂದಿಲ್ಲಿಲ್ಲಿ ಅದ್ರ ಸಲೆಕ್ಕೆ ನಮ್ಮ ದೋಸ್ತ ಕೇಳಿದ್ರು ನಮ್ಮನೆ ನಿಮ್ಮ ನಿಮ್ಮದು ಹೋಟೆಲಿನ ಹೆಸರು ಕೊಂಡೊಯ್ತಿನಿಮಗ ಅದ್ರ ಸಲಕ್ಕ ನಿಮ್ಮಲ್ಲಿಗೆ ಯಾವಯಾವು ಬೇಕಾಗಿವೆ ಏನೇನು ಬೇಕು ಅಂತಂದ್ರೆ ನಮ್ಗೆ ಎರಡು ಪ್ಲೇಟ್ ಚಿಕನ್ ಬಿರಿಯಾನಿ ಎರ್ಡು ಪ್ಲೇಟು ಕಾಲು ಮತ್ತು ಒಂದು ಪ್ಲೇಟೂ ಚಿಕನ್ ಸಿಕ್ಸ್ಟಿ ಫೈಯಿ ಮತ್ತು ತರಕಾರಿ ಹೆಚ್ಚಿಗೆ ತರಕಾರಿದೆ ಬೇಕು ಅದು ಪನೀರು ಸಾರು ಅಂಬದು ಮತ್ತೆ ಎಲ್ಲ ತರಕಾರಿಗಳು ಮಿಕ್ಸ್ ಮಾಡಿದ್ದು ಸಾರು ಒಂದು ಬೇಕು ಮತ್ತೆ ಅಳಸನ ಸಾರು ಬೇಕು ಎರಡು ತಿವಿಂದು ಅಳಸನ ಸಾರು ಮತ್ತದು ಹೋಳಿನ ಸಾರು ಇರ್ತದೆ ಅದು ಭೀ ಕೊಡ್ಬೇಕು ಮತ್ತು ಉಪ್ಪಿನ ಕಾಯಿ ಭೀ ಬೇಕು ಉಪ್ಪಿನ ಕಾಯಿ ಮೊಸರು ಬೇಕು ಮಜ್ಜಿಗೆ ಮಜ್ಜಿಗೆ ಭೀ ಬೇಕು ಉಪ್ಪಿನಕಾಯಿ ಮೊಸರು ಮಜ್ಜಿಗೆ ಫಳ್ಯಾನನ್ನ ಮತ್ತು ಬಗರನ್ನ ಹಂಗೇ ಅದ್ರ ಸರಿ ಯಾವು ಭೀ ಹಸಿ ಹಸಿ ತರಕಾರಿಗಳು ಸೌತೆಕಾಯಿ ಗಜ್ಜರಿ ಉಳ್ಳಾಗಡ್ಡೆ ಟೊಮಾಟೊ ಇವು ಭೀ ಬೇಕು ನಮ್ಗೆ ಜಲ್ದಿ ಬೇಕಾಗಿದೆ ಈಗ ಈಗ ಈಗ ಟೈಮ್ ಎಂಟಾಲತ್ತದ ನಂಬಳಿ ಜಪ್ಪೆಲ್ಲ ಮಾಡನ್ಕೆ ಟೈಮ್ ಒಂಬತ್ತು ಆಗ್ತದೆ ಒಂಬತ್ತರ ತನ ನಮ್ಗೆ ಬೇಕುರಿ ಒಂದು ಗಂಟೆದಾಗ ಥೊಡಿ ಅರ್ಜೆಂಟ್ ಜಲ್ದಿ ಮಾಡಿದರೆ ಚೆಂದಿರ್ತದೆರಿ ನೆಂಟರೆಲ್ಲರು ಬಂದು ಕೂತಾರೆ ದೋಸ್ತರೆಲ್ಲರು ಹರ ಹ್ಞೂಂ ಮತ್ತೆ ಆಯ್ತು ರಿ

ಒಂದು ಗಂಟೆ ಆಯಿತು ರಿ ಇನ್ನು ನಂಬಳಿ ಬಡ್ಡೆಯೆಲ್ಲ ಮುಗಿತು ಜಪ್ಯೆಲ್ಲ ಮಾಡ್ಯಾರ ಇನ್ನೂ ಬಂದಿಲ್ಲ ಯಾಕೋ ನಿಂಬಳಿಯೋರು ಹಿಂಗೆ ಮಾಡ್ತಾರೆನು ಫೋನ್ ಹಚ್ಚುತ್ತಿದ್ದೆ ಹೇಳಾಯ್ತು ಫೋನ್ ಎತ್ತುತ್ತಿಲ್ಲ ಅವರು ಭಾಳೋತ್ತು ಭಾಳೋತ್ತು ಆಯ್ತು ಫೋನ್ ಹಚ್ಚುತಿದ್ದೆ ಫೋನೇ ಎತ್ತುತ್ತಿಲ್ಲ ಈಗ ಹಿಂಗೆ ಮಾಡಿದರೆ ಹೆಂಗೈತದ್ರಿ ಮಂದಿಯೆಲ್ಲ ಬಂದು ಕೂತಾರೆ ಉಣ್ಣೋಕ್ಕೆ ಕೂತಾರೆ ಈಗ ಅವ್ರಿಗೆ ಎಬ್ಬಿಸೋಕ್ಕೆ ಭೀ ಬರಲ್ತು ಏಷ್ಟುಂತ ಕಾಯ್ತಾರೆ ಅವರೆಲ್ಲ ದೂರ ಊರಿನಿಂದ ಬಂದಾರೆ ವಾಪಾಸ್ ಹೋಗೋದಿರ್ತದೆ ಅವರಿಗೆಲ್ಲ ಹೆಂಗೊಗ್ತಾರೆ ಥೋಡೆರೆ ನಿಮಗೆ ಎಷ್ಟರೆ ಇದಿರಬೇಕಾಗ್ತದೆರಿ ಯಾವ ಹೋಟೆಲ್ದವರು ಭೀ ಹಂಗೆ ನೀವು ಭೀ ಹಂಗೆಯಾಗಿರಿ ಎಲ್ಲ ಹೋಟೆಲ್ದವರು ಒಣ ಇಷ್ಟೇ ಮಾಡುತ್ತೀರಿ ನೀವು ಖಾಲಿ ರೊಕ್ಕ ಉಚ್ಚುದು ಅಷ್ಟೇ ಎಣ್ಣೆ ಪಿತ್ ಹಾಕೋದು ಡಾಲ್ಡ ಹಾಕೋದು ಆಯ್ತು ಒಣ ಡಾಲ್ಡ ಹಾಕಿ ಅದು ಇದು ಹಾಕೋಣ ಕೊಡತ್ತೀರಿ ಕರೆಕ್ಟ್ ಕೆ ಭೀ ಏನಂತಾರೆ ಎಷ್ಟು ಭೀ ಇದುವೇ ಇಲ್ಲ ನಿಮಗೆ ಕಾಳಜಿಲ್ಲ ಏನಿಲ್ಲ ಒಂದು ಗಂಟೆ ಆಯ್ತು ನಾ ನಿಮಗೆ ಹೇಳಿದೆ ಈಗ ಮಂದಿಯೆಲ್ಲರೂ ಉಣ್ಣೋಕ್ಕೆ ಪ್ಲೇಟ್ ಮೇಲೆ ಕೂತಾರೆ ಇನ್ನೂ ಭೀ ತರ್ಲತ್ತಿಲ್ಲಾ ಫೋನ್ ಹಚ್ಚಿದ್ರು ಫೋನ್ ಎತ್ತಲ್ಲ ಹೊಂಟಿಲ್ಲ ಹಿಂಗೆ ನೀವು ಹಿಂಗೆಲ್ಲ ಮಾಡಿದ್ರೆ ನಿಮ್ಮ ದುಕಾನು ಹೆಂಗೆ ನಡಿತದೆ ಹೆಂಗೆ ನಡಿತದೆರಿ ಹ್ಞೂಂ ಹೆಂಗೆ ನಡಿತದೆ ನಿಮ್ಮ ದುಕಾನು ಥೊಡೆರೆ ಇರಬೇಕಾಗ್ತದೆರಿ ಎಷ್ಟಾರು ಹ್ಞೂಂ ಈಗ ಒಣ ರೊಕ್ಕ ತೊಗೊಳ್ಳೋದು ತೊಗೊತಿರಿ ನಮಗೆ ಅಷ್ಟು ಎಲ್ಲ ಸುಳ್ಳು ಸುಳ್ಳು ಹೇಳಿದ್ರಿ ಆಯ್ತು ಅಂತ ಕೊಡ್ತೆ ಹಾಂಗೆ ಹಿಂಗೆ ಅಂತ ಅಷ್ಟು ಹೇಳಿದ್ರಿ ಈಗ ಇಲ್ಲಿಹೋದರೆ ಹಿಂಗೆ ಮಾಡುತ್ತೀರಿ ಅವ ಫೋನೇ ಎತ್ತುತ್ತಿಲ್ಲ ಹೇಳಾಯ್ತು ನಮಗೆ ಈಗ ಜಲ್ದಿ ಬೇಕಾಗಿದೆರಿ ಎಲ್ಲರೀಗ ಕೂತಾರೆ ಅಷ್ಟೂ ಮಂದಿ ಉಣ್ಣೋಕ್ಕೆ ಕೂತಾರೆ ಹೆಂಗೆ ಮಾಡ್ಬೇಕು ಈಗ ನಾವು ಹ್ಞೂಂ ಏಳಾಯ್ತು ಫೋನ್ ಹಚ್ಚಿದ್ರು ಫೋನ್ ಎತ್ತುತ್ತಿಲ್ಲ ಇಂಥ ಎಂಥ ಎಂಥ ಎಂಥ ಕೆಲಸದೋರಿಗಿಕ್ಕೂತೀರಿ ನೀವು ಜಿಮ್ಮೆದಾರಿ ಇರಬೇಕಾಗ್ತದೆ ಕೆಲಸ ಮಾಡೋದು ಮಾಡಿ ಮಾಡಿ ಜಿಮ್ಮೆದಾರಿ ಇರಬೇಕಾಗ್ತದೆ ಅಂಥವ್ರಿಗೆ ಇಕ್ಕೊಬೇಕ್ರಿ ನೀವು ಇಂಥವೆಲ್ಲ ಇಂಥೋವ್ರಿಗೆಲ್ಲ ಇಕ್ಕೊಂಡು ಹ್ಯಾಂಗೆ ಮಾಡ್ತೀರಿ ನೀವು ಹ್ಞೂಂ ಏ ಎಷ್ಟು ಭಾಳೋತಾಯ್ತು ಫೋನ್ ಹಚ್ಲತಿದ್ದೆ ಎಲ್ಲಿ ಫೋನ್ ಫೋನೇ ಎತ್ತುತ್ತಿಲ್ಲಾ ಅವ ಅವ ಮತ್ತು ಅವರು ಬರೋದದು ಲೊಕೇಶನ್ ಭೀ ತೋರಿಸ್ಲತ್ತಿಲ್ಲ ಅದರಾಗೆ ಏನೋ ಲೊಕೇಶನ್ ಅಂತಲ್ಲ ಅದು ಭೀ ತೋರಿಸ್ಲತ್ತಿಲ್ಲ ಥೊಡೇರೆ ಏನರೆ ಕ್ಲೂ ಭೀ ಕೊಡತ್ತಿಲ್ರಿ ಏನು ಭೀ ನೀವು ಫೋನ್ ಈಗ ಅದ್ರ ಸಲ್ಲೆಕೆ ನಾ ಮತ್ತೆ ನಮ್ಮ ದೋಸ್ತಗೆ ಫೋನ್ ಹಚ್ಚಿ ಆ ದುಕಾನು ಮಾಲಿಕನ ನಂಬರ್ ಕೊಡು ಅಂತಂದ್ರೆ ಅವ ಕೊಟ್ಟಾನೆ ಈಗ ನಾ ನಿಮ್ಗೆ ಫೋನ್ ಹಚ್ಚುತ್ತಿದ್ದೆ ಈಗ ನೀವು ಏನು ಮಾಡುತ್ತೀರಿ ಏನಿಲ್ಲ ನಂಗೆ ಖುನಾ ಇಲ್ಲ ಈಗ ನಾನು ಮತ್ತೆ ಒಂದು ಪಂದ್ರ ಬೀಸ ಮಿನಟ್ದಾಗ ಹೆಂಗರೆ ಮಾಡಿ ನನ್ಗೆ ಉಣ್ಣೋಕ್ಕೆ ಬೇಕು ಇಲ್ಲೋದ್ರೆ ನಾ ರೊಕ್ಕವೇ ಕೊಡೋಲ್ಲ ಉಣ್ಣೋಕ್ಕೆ ತೊಗೊತೆ ಕಡೆಗೆ ರೊಕ್ಕವೇ ಕೊಡೋಲ್ಲ ನೋಡಿರಿ ಈಗೇ ಹೇಳುತ್ತಿದೆ ಒಂದು ಗಂಟೆ ಆಯ್ತು ನಾ ನಿಮಗೆ ಹೇಳಿದ್ದೆ ಆಗೇ ನಮಗೆ ಬೇಕು ಒಂದು ಗಂಟೆಯಾಗ ಅಂತ ಹಂಗಿದ್ದರೆ ಮತ್ತೆ ನಾ ಬೇರೆ ಹೋಟೆಲ್ ಮಾಡ್ತಿದ್ದೆರಿ ನಮ್ಮ ದೋಸ್ತಿನ ಮಾತು ಸುಮ್ನೆ ಕೇಳಿದೆ ಅನಿಸ್ಲತ್ತಿದೆ ನನಗೀಗ ಹಿಂಗೆ ಮಾ ಇದ್ದಿದಿಲ್ಲ ಆಯ್ತು ತೊಗೊರಿ ಹಾಂ ಆಯ್ತು ಆಯ್ತು ಆಯ್ತು ಹೇಳ್ರಿ ಹೇಳ್ರಿ ಅವನಿಗೆ ಜಲ್ದಿ ಆಯ್ತು ತೊಗೊರಿ ಎಲ್ಹನ ನೋಡ್ರಿ ಹಾದಿಯಾಗೆ ಬರುತ್ತ ಬರುತ್ತ ತೊಕೊಂಡು ಬರ್ರಿ ಹ್ಞೂಂ ಹಾಂ ಹಾಂ ಆಯ್ತುರಿ ಬಂದಿದೆರಿ ಬಂದಾವ್ರಿ ಮನೆಗೆ ಬಂದಾರ ಎಲ್ಲ ಬಂದಿದೆ ಊಟ ಬಂದಿದೆ ಉಣ್ಣೋಕ್ಕೆ ಬಂದಿದೆಲ್ಲ ಎಲ್ಲ ಸಾರ್ ಕೊಟ್ಟಿರಿ ಕಡಿಕೆ ಮೊಸರು ಯಾಕೋ ನೆನ್ಪು ಹೋಗೀರಿ ನೀವು ನಾ ನಿಮಗೆ ಮೇನ್ ಮೊಸರೆ ಅಂತ ಹೇಳಿದ್ದೆ ಮಜ್ಜಿಗೆ ಮಾಡೋಕ್ಕೆ ಬೇಕಿತ್ತು ನಮಗೆ ಮೊಸರು ಹ್ಞೂಂ ಈಗಿದು ಐಟಮ್ ಬಿಟ್ಟು ಕೊಟ್ರಿ ಅದ್ರ ರೊಕ್ಕರೆ ನಾ ಕೊಡೊಕ್ಕಿಲ್ಲ ನೋಡಿರಿ ಈಗೇ ಹೇಳುತ್ತಿದ್ದೆ ಅದ್ರ ರೊಕ್ಕ ನಾ ಒಂದು ರೂಪಾಯಿ ಕೊಡೊಕ್ಕೆ ಇಲ್ಲೀಗ ಹ್ಞೂಂ ಮತ್ತೆ ನೀವು ಲೇಟ್ ಭೀ ತಂ ತಡ ಮಾಡಿ ಭೀ ತಂದಿರಿ ಹಾಂ ಈಗ ಹಿಂಗ ಮಾಡಿದ್ರೆ ಹೆಂಗೆ ಈಗ ನಂಗೆ ಕೊನೆಯಲ್ಲಿ ನಾ ಅದ್ರಾಗೀಗ ಪೂರಾ ಕೊಡೋದು ಡೆಲಿವರಿ ಚಾರ್ಜಸ್ ಏನರೆ ಡೆಲಿವರಿ ಮಾಡಿದ್ದು ರೊಕ್ಕರೆ ನಾರೇ ಕೊಡೊಲ್ಲೇ ನೋಡಿರಿ ಅದರಾಗೆ ಹ್ಞೂಂ ಶಂಬರೂಪಾಯಿದಾಗಿನ ಖಾಲಿ ಐವತ್ತು ರೂಪಾಯಿನೇ ಕೊಡೊಕಿದಿದೆ ನಾರೆ ಈಗ ನಾ ಕೊಡೇವಲ್ಲೆ ನೀವೆಷ್ಟು ಹೇಳಿದ್ರೂ ಭೀ ಈಗ ನಾ ಕೊಡೇವಲ್ಲೆ ಹ್ಞೂಂ ಆಯ್ತು ಹಾಂ ರಿ ಚೆಂದಿತ್ರಿ ಚೆಂದಿತ್ತು ಬಿರಿಯಾನಿ ಚೆಂದಿತ್ತು ಅಷ್ಟೆ ಥೊಡೆ ಎಣ್ಣೆ ತೋಲಿತ್ತು ಹಾಂ ಇದು ಇದೂ ಪನ್ನೀರ್ ಸಾರು ಭಾಳ ಮಸ್ತಿತ್ರೀ ಎಲ್ಲರೂ ತೋಲ್ ಭಾರಿಯಾಗ್ಯದಂತೆ ಅನ್ಲತ್ತಿದ್ರು ಹ್ಞೂಂ ಅಳಸನ ಸಾರು ಭೀ ಚೆಂದಿತ್ರಿ ಹಂಗೆ ಹಾಂ ಅದೂ ಥೊಡೆ ಪಲಾವು ಥೊಡೆ ಖಾರ ಆಗಿತ್ರೀ ಅದ್ರಾಗೆ ಹೆಚ್ಚಿಗೆ ಮೆಣಸಿನ ಕಾಯಿ ಹಾಕೀರಿ ಹೆಚ್ಚಿಗೆ ಖಾರ ಹಾಕೀರಿ ಏನೋ ಅದು ಭಾ ತೋಲ್ ಅಂದ್ರೆ ತೋಲ್ ಖಾರಾಗಿತ್ತು ಅದ್ರ ಸಲೆಕಿ ನಿಮಗೆ ನಾ ಮೊಸರು ಕೊಡ್ರಿ ಅಂತ ಹೇಳಿದ್ದೆ ಒಬ್ಬೊಬ್ರು ತಿಂತಾರೆ ಒಬ್ಬೊಬ್ರು ತಿನ್ನೋಲ್ರು ಒಬ್ಬೊಬ್ರಿಗೆ ಖಾರ ಇಷ್ಟಾಗ್ತದೆ ಒಬ್ಬೊಬ್ರಿಗೆ ಖಾರ ಪಸಂದ ಬರೋಲ್ತು ಅದ್ರ ಸಲಿಗೆ ನಿಮಗೆ ನಾ ಮೊಸರು ಕೊಡ್ರಿ ಅಂತ ಹೇಳಿದ್ದೆ ಈಗ ನೀವು ನಿಮಗೆಲ್ಲ ನೆನಪಿರ್ಬೇಕ್ರಿ ನೀವು ಧಂದೆ ಮಾಡೊ ಪರಿ ಜಿಮ್ಮೆದಾರಿಯಿಂದ ಧಂದೆ ಮಾಡಬೇಕು ಹಿಂಗೆ ಹೆಂಗೆ ಮಾಡ್ತೀರಿ ಅಂತೆ ನಾನು ಹ್ಞೂಂ ಇಷ್ಟಾರು ಜಿಮ್ಮೆದಾರಿ ಇರಬೇಕುರಿ ನಿಮ್ಗೆ ಹ್ಞೂಂ ನೀವು ತಡ ಆಯ್ತು ಮಾಡೋದು ಮಾಡ್ತೀರಿ ತಡ ಮಾಡಿದ್ರೆ ಹಂಗೆ ಮತ್ತೆ ತಡ ಮಾಡೋದಲ್ದೆ ಮತ್ತೆ ಮೊಸರು ನೆನಪು ಹೋಗಿರಿ ಪೈಲೆ ಮೇನ್ ಅಂದ್ರೆ ಮೊಸರೆ ಬೇಕುರೀ ಒಬ್ಬೊಬ್ರು ಖಾರ ಉಣ್ತೇವೆ ಒಬ್ಬೊಬ್ರು ಖಾರ ಉಣ್ಣೋಲ್ಲರು ನಮ್ಮನೆಗರೆ ಖಾರ ಯಾರು ಯಾರೂ ಉಣ್ಣೋಲ್ರಿ ನಮ್ಮ ತಂಗಿ ಉಂಬಳ್ಳು ನಮ್ಮ ತಮ್ಮ ಉಂಬಳ್ಳು ಉಂಬಕಿನೇ ನಾ ಒಬ್ಬಕಿನೆ ಇದ್ದೆ ಖಾರ ನಂ ಬ್ಯಾ ನಮ್ಮ ತಾತಗರೆ ಅದು ಆರಾಮಿರಲ್ತೂ ನಾಲಿಗೆಯೆಲ್ಲ ಇದಾಗೋಗ್ತದೆ ಪೂರಾ ಅವ್ರಿಗೆ ಖಾರ ನಡೆಲ್ತು ನಮ್ಮ ದೋಸ್ತರಿಗೆ ಊಟಕ್ಕ ತಿಂತಾವೆ ಅವಕ್ಕೆ ಖಾ ಅವಕ್ಕೆ ಭೀ ಖಾರ ನಡೆಲ್ತು ಅವು ಖಾಲಿ ಭೆಳ್ಳನನ್ನ ತಿಂದವು ಆಯ್ತು ಭೆಳ್ಳನನ್ನ ಸಾರು ತಿಂದಾವೆ ಈಗ ಪಲಾವು ಹಂಗೇ ಇದೆ ನಾವು ಮತ್ತೆ ನಾಳೆಗೆ ಭೀಟಾಕ್ಬೇಕಾಗ್ತದೆ ಅದು ಹೆಂಗ ಭೀ ಹ್ಞೂಂ ಅದ್ರ ಭೀ ನೀವು ಪೆಹೆಲೆರೆ ಡೆಲಿವರಿ ಅವ ವಿತರಣಾ ಪಾಲುಗಾರ ಅವನಿಗೇನಂತಾರೆ ಡೆಲಿವರಿ ಇರ್ತಾರೆ ನೋಡಿರಿ ಡೆಲಿವರಿ ಬಾಯ್ ಅವನಿಗರೆ ಪೆಹೆಲೆ ತಿಳಿಸಿ ಹೇಳ್ರಿ ಮಂದಿ ಊಟ ಭರೋಸೆ ಮ್ಯಾಲೆ ಕೂಡ್ತಾವೆ ತಂದು ಕೊಡ್ತೀರಂತೆ ನೀವು ಹಿಂಗೆ ಎಲ್ಲ ತಿಳ್ಕೊಂಡಿರಬೇಕ್ರಿ ಹೋಗ್ಲತ್ತಿವು ಫೋನ್ ಸ್ವಿಚ್ ಆಫ್ ಎಲ್ಲ ಮಾಡೋಕ್ಕೆ ಹೆಂಗೆ ಕೊಡ್ತೀರಿ ನೀವು ಅವನ ಬಳಿ ಚಾರ್ಜ್ ಇರ್ಲಕಾಗಿ ಭೀ ಸ್ವಿಚ್ ಆಫ್ ಮಾಡ್ಯಾನ ಅಲ್ಲತ್ತೀರಿ ಇಂಥ ಏನಂತಾರೆ ಇಜ್ಜತ್ ಇಲ್ದವ್ರಿಗೆ ಯಾಕೆ ತೊಗೊತೀರಿ ಧಂದೆ ಮ್ಯಾಲೆ ಹ್ಞೂಂ ಇಂಥವ್ರಿಗೆ ಧಂದೆ ಮ್ಯಾಲೆ ಯಾಕೆ ಇಕ್ಕೋತಿರಿ ಅಂತೆ ನಾ ಹ್ಞೂಂ ಅದ್ರ ಸಲಿಕ್ಕೆ ಬೇಡ ನಿಮ್ಮ ಪಡರಿ ನೆಕ್ಸ್ಟ್ ಟೈಮ್ ಅಂಥೋರಿಗೆಲ್ಲ ಇಕ್ಕೊಬ್ಯಾಡ್ರಿ ಮತ್ತೆ ನಿಮ್ಮದೇ ಇಷ್ಟು ಚೆಂದ ಉಣ್ಣೋಕ್ಕೆಲ್ಲ ಮಾಡಿ ಮತ್ತೆ ನಿಮಗೆ ಭೀ ಫಾಯಿದೆ ಆಗಲ್ತು ನಮಗೆ ಭೀ ಫಾಯಿದೆ ಆಗಲ್ತು ನಡಿತದೆ ಬಿಡ್ರಿ ಇದೊಂದು ಫೆಕೆ ಆಗಿದ ಆಗಲಿ ನೆಕ್ಸ್ಟ್ ಟೈಮ್ ನಾವು ಹೇಳಿದಿಡ್ದು ಇನ್ನೊಂದು ಫೆಕೆ ನಾವು ಆರ್ಡರ್ ಮಾಡ್ಸಿದಾಗೆ ಥೊಡೇ ಇದ್ರ ಬಗ್ಗೆ ಥೊಡೇ ಹೆಚ್ಚಿಗೆ ತಲಿ ಹಾಕ್ರಿ ಥೊಡೇ ಆಯ್ತು ನಿಮ್ದು ಊಟಯೆಲ್ಲ ಚೆಂದಿತ್ರಿ ನಮಗೆ ಭಾಳ ಪಸಂದ ಬಂತು ನಮ್ಮನೆಯವ್ರೆಲ್ಲರು ಚೆಂದಹರಂತೆ ಅಂದಾರೆ ಈಗ ಆಮೇಲೆ ಯಾರು ನಮ್ಮನೆಗೆ ಯಾರದೆ ಭೀ ಫಂಕ್ಷನ್ ಇತ್ತು ಏನು ಭೀ ಇತ್ತಂದ್ರೆ ನಾವು ನಿಮಗೆ ಹೇಳ್ತೇವೆರಿ ನಿಮಗೆ ಹೇಳ್ತೇವೆ ನಿಮ್ಮ ನಿಮ್ಮ ಹೋಟೆಲಿಗೆ ಹೇಳ್ತೇವೆ ಉಣ್ಣೋಕ್ಕೆ ಉಣ್ಣೋಕ್ಕೆ ಮಾತ್ರ ಭಾಳ ಪಸಂದ ಬಂದಿದೆ ನೋಡಿರಿ ನಮ್ಮನೆಗೆಲ್ಲರಿಗೆ ಎಲ್ಲರಿಗೆ ಅದ್ರಾಗದ್ರಾಗೆ ಬಿರಿಯಾನಿರೆ ಭಾಳ ಖತರ್ನಾಕಿತ್ತು ನೋಡಿರಿ ಬಿರಿಯಾನಿರೆ ನಾವು ಭಾಳ ಉಂಡಿದ್ದೆ ಭಾಳ ಅಂದ್ರೆ ಭಾಳ ಖತರ್ನಾಕಿತ್ತು ಬಿರಿಯಾನಿ ಭಾಳ ಪಸಂದಬಂದಿದೆ ನಂಗೆ ಹ್ಞೂಂ ಹ್ಞೂಂ ಆಯ್ತುರಿ ಮತ್ತೆ ಈಗ ನೆಕ್ಸ್ಟ್ ಟೈಮ್ ಏನು ಭೀ ನಮ್ಮನೆಗ ಹಬ್ಬ ಆಗಲಿ ಹುಣ್ಣಿಮೆ ಆಗಲಿ ಏನು ಭೀ ಇತ್ತಂದ್ರೆ ನಿಮ್ದಕ್ಕೊಂದೇ ರೀ ಹೇಳ್ತೇವೆ ನಿಮ್ಮ ಹೋಟೆಲ್ನವ್ರಿಗೆ ಹೇಳ್ತೇವೆ ನಮ್ದಿದು ನಂಬರ್ ನಿಮ್ಮದೂ ಹಂಗೆ ಅದಕ್ಕೆ ನಿಮ್ಮ ನಂಬರ್ ನಂಬರ್ ಭೀ ಕೊಡ್ರಿ ನಮ್ದು ಭೀ ನಂಬರ್ ಸೇವ್ ಮಾಡ್ಕೊರಿ ಇಲ್ಲೆ ಇರ್ತೇವ್ರಿ ಕಾಲ್ನಿಯಾಗೇ ಇರ್ತೇವೆ ಆಯ್ತು ರಿ ಇಲ್ಲೆ ಹಾಂ ಆಯ್ತು ರಿ ಆಯ್ತು ರಿ ಆಯ್ತು ರಿ ಅಣ್ಣಾ ಹ್ಞೂಂ ರಿ ಹ್ಞೂಂ ಆಯ್ತು ರಿ ಹಾಂ ಇಡಲೇ ರಿ ಹ್ಞೂಂ